ನಗರ ಭಾಗದಲ್ಲಿ ಇಂಗ್ಲೀಷ್ ಶಾಲೆಗಳು ಹೆಚ್ಚಾಗಿರುತ್ತದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕನ್ನಡ ಶಾಲೆಗಳು ಅಂದರೆ ಗೌರ್ಮೆಂಟ್ ಶಾಲೆಗಳು ಹೆಚ್ಚಾಗಿರುತ್ತದೆ ನಗರದ ನಗರ ಶಾಲೆಯಲ್ಲಿ ಇಂಗ್ಲೀಷ್ ಶಾಲೆಗಳು ಹೆಚ್ಚಾಗಿರೋದ್ರಿಂದ ನಗರದಿಂದ ಗ್ರಾಮೀಣ ಭಾಗದಿಂದ ನಗರಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಗ್ ನಗರದಲ್ಲಿ ನಗರದ ಶಾಲೆಗಳು ಶಾಲೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ